ನಾ ಧಾರ್ವಾಡ್ದೊಳಗೆ ಹುಬ್ಬಳ್ಳಿ ಧಾರವಾಡ ಸೇರಿ ನೂರ ಇಪ್ಪತ್ತು ಶಾಲೆಗಳಲ್ಲಿ ಕೆಲಸ ಮಾಡ್ತಿದ್ದೆ ಒಂದೊಂದು ಶಾಲೆ ಒಳಗೆ ಐವತ್ತು ಜನ ಮಕ್ಕಳದು ಒಂದು ಗುಂಪು ಮಾಡ್ತಿದ್ದೆ ಆ ಗುಂಪು ಚಿಲ್ಡ್ರನ್ ಮೂಮೆಂಟ್ ಫಾರ್ ಸಿವಿಕ್ ಅವೇರ್ನೆಸ್ ಅಂತ ಆ ಐವತ್ತು ಮಕ್ಕಳಿಗೆ ನೂರ ಇಪ್ಪತ್ತು ಶಾಲೆಗಳಿಗೆ ಪ್ರತಿ ವಾರ ಒಂದು ಕ್ಲಾಸ್ ಇರ್ತಿತ್ತು ಫಾರ್ಟಿ ಫೈವ್ ಮಿನಿಟ್ಸ್ ಅವ್ರಿಗೆ ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಕ್ಲೀನ್ ಇಂಡಿಯ ಬಗ್ಗೆ ಕಾಂಸ್ಟಿಟ್ಯೂಷನ್ ಬಗ್ಗೆ ಇಂಥ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ಲೈಕ್ ಈಗ ನಮ್ಮ ಬಣ್ಣರಹಿತ ಗಣೇಶ ಪರಿಸರಪ್ರೇಮ ಇವುಗಳ ಬಗ್ಗೆ ಅವರಿಗೆ ಕ್ಲಾಸಸ್ ತಗೊಳ್ತಿದ್ವಿ ನಮ್ಮ ಕಾರ್ಯಕರ್ತರು ಪ್ರತಿ ಒಂದು ಶಾಲೆಗೆ ಹೋಗ್ತಿದ್ದರು ಇದರ ಮೇಲೆ ಲೆಕ್ಚರ್ಸು ಡೆಮೋನ್ಸ್ಟ್ರೇಷನ್ಸು ಮಾಡ್ತಿದ್ದರು ಈಗ ಸಣ್ಣ ಒಂದು ಉದಾಹರಣೆ ಹೇಳಬೇಕು ಅಂದರೆ ಇವತ್ತು ನಾವು ಇದಕ್ಕೆ ನಮ್ಮ ಕ್ ಟ್ರಾಫಿಕ್ ಅದ್ರೊಳಗೆ ಹೆಲ್ಮೆಟ್ ಹಾಕದೇ ಇರೋವ್ರಿಗೆ ಗುಲಾಬಿ ಹೂ ಕೊಡೋದು ಈ ಸಂಸ್ಕೃತಿಯನ್ನು ಶುರು ಮಾಡಿದವರು ನಮ್ಮ ತಂಡದವ್ರೇ ಇಲ್ಲೇ ಆ ಪೊಲೀಸ್ರ ಕ್ ಮೂಲಕ ನಾವು ಮಾಡ್ತಿದ್ದಿ ಆಮೇಲೆ ವರ್ಷಕ್ಕೊಮ್ಮೆ ಕಾನ್ಸ್ಟ್ಯೂಷನ್ ಡೇ ಅಂತ ನಾವು ಮಾಡ್ತಾ ಇದ್ವಿ ಹಿಂಗೆ ಇದೊಂದು ಚಿಕ್ಕ ಮಕ್ಳನ್ನು ತಗೊಂಡು ಒಳ್ಳೆಯ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇದು ಈ ಸಾಧನೆ ಒಳಗೆ ಕೆಮ್ ಕೆಲವೊಂದು ಪ್ರಮುಖ ಘಟನೆಗಳು ನಡೆದ್ವು ನನ್ನ ಇದ್ರೊಳಗೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರ ದಿವಸ ಮಕ್ಕಳೆಲ್ಲ ಪ್ಲ್ಯಾಸ್ಟಿಕ್ ಫ್ಲ್ಯಾಗ್ ತಗೊಂಡು ಶಾಲೆಗೆ ಹೋಗ್ತಿದ್ದರು ಅವಾಗ ನಾವು ಇದು ನಿಲ್ಲಿಸ್ಬೇಕು ಯಾಕಂದರೆ ಪ್ಲಾಸ್ಟಿಕ್ಕೂ ಭಾಳ ದೊಡ್ಡ ಪ್ರಮಾಣದಲ್ಲೇ ಬರ್ತದಲ್ಲ ಅಂತ ಅನಿಸ್ತಿತ್ತು ಕೆಲವೊಂದು ಮೂವತ್ತು ನಲ್ವತ್ತು ಮಕ್ಕಳನ್ನ ಕರ್ಕೊಂಡು ಡಿ ಸಿ ಅವ್ರ ಕಡೆಗೆ ಹೋದೆ ಆ ಫ್ಲ್ಯಾಗನ್ನು ತಗೊಂಡು ಅದರ ಪ್ಲಾಸ್ಟಿಕ್ಕು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಇಮ್ಮಿಡಿಯೇಟ್ಲಿ ಡಿ ಸಿ ಅವರು ಡಿ ಡಿ ಪಿ ಐನ ಕರೆದು ಒಟ್ಟಾರೆ ಹು ಧಾರ್ವಾಡ ಹುಬ್ಬಳ್ಳಿ ಒಳಗೆ ಈ ಪ್ಲ್ಯಾಸ್ಟಿಕ್ ಫ್ಲ್ಯಾಗ್ಸ್ ಬ್ಯಾನ್ ಆಗಬೇಕು ಅಂತ ಶುರುವಾಗಿದ್ದು ಧಾರವಾಡ ಹುಬ್ಬಳ್ಳಿ ಒಳಗೆ ಬ್ಯಾನ್ ಮಾಡೋದು ಅಷ್ಟೇ ಆಯಿತು ಆದ್ರೆ ಕೊನೆಗೆ ಕರ್ನಾಟಕದ ತುಂಬ ಎಲ್ಲ ಕಡೆಗೆ ಇದು ಬ್ಯಾನ್ ಆಯ್ತು ಇದು ಒಂದು ನನ್ನ ಮನಸ್ಸಿಗೆ ಸಿಕ್ಕಂಥ ದೊಡ್ಡ ಸಮಾಧಾನ ಅಂದರೆ ಅಧಿಕಾರಿಗಳಲ್ಲೂ ಕೆಲವೊಬ್ರು ಭಾಳ ನಿಷ್ಠಾವಂತರಿದ್ದಾರೆ ಕೆಲಸ ಮಾಡುವಂಥವರಿದ್ದಾರೆ ಅವ್ರ ಉಪ್ಯೋಗವನ್ನು ನಾವು ಹೆಂಗೆ ತೊಗೊಳ್ತೀವಿ ಅನ್ನೋದು ಭಾಳ ಇಂಪೋರ್ಟೆಂಟು ಅದೇ ರೀತಿ ಈ ಪ್ಲಾಸ್ಟಿಕ್ ಬ್ಯಾನರ್ಗಳು ಬಂಟಿಂಗ್ಗಳನ್ನು ಚುನಾವಣೆ ಒಳಗೆ ಉಪಯೋಗಸ್ತಿದ್ರು ಅವಾಗ ನಾನು ಕೆಲೊಬ್ರು ಇಲ್ಲಿ ಕಾಂಟಸ್ಟೆಂಟ್ಸ್ ಎಮ್ ಎಲ್ ಎ ಇದಕ್ಕೆ ಇರೋವ್ರನ್ನ ನಮ್ಮ ಮನೆಗೆ ಕರೆಸೇಈ ಅವ್ರ ಜೊತೆ ನಾ ಚರ್ಚೆ ಮಾಡಿದೆ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಇಲೆಕ್ಷನ್ ಕ್ಯಾಂಪೇನಿಗೆ ಧಾರ್ವಾಡಕ್ಕೆ ಬಂದರೆ ಎಷ್ಟು ಕಿಲೋಗ್ರ್ಯಾಮ್ಸ್ ಅಥವಾ ಕ್ವಿಂಟಲ್ದಷ್ಟು ಪ್ಲಾಸ್ಟಿಕನ್ನ ಅವರು ಬ್ಯಾನರ್ ಮಾಡಲಿ ಬಂಟಿಂಗ್ ಮಾಡಲಿ ಅಥವಾ ಫ್ಲ್ಯಾಗ್ಸ್ ಮಾಡಲಿ ಇವ್ಕೆ ಖರ್ಚು ಮಾಡ್ತಾರೆ ಆಮೇಲೆ ಏನಾಗ್ತದೆ ಆ ಪ್ಲಾಸ್ಟಿಕ್ಕನ್ನು ಹರ್ದು ನೆಲಕ್ಕೆ ಒಗಿತಾರೆ ನೆಲದ ಮೇಲೆ ನಾವು ತುಳಿದಾಡ್ಕೊತ ಅಡ್ಡಾಡ್ತೀವಿ ಆಮೇಲೆ ಅದು ಭಾಳಷ್ಟು ಕೆಟ್ಟ ಇದನ್ನು ಪರಿಣಾಮ ಬೀರುತ್ತದೆ ಸೊ ಅದಕ್ಕೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಾನು ಇಲ್ಲಿಯ ಜಿಲ್ಲಾ ಚುನಾವಣಾ ಕಮಿಷ್ನರ್ಗೆ ಒಂದು ಮನವಿ ಕೊಟ್ಟೆ ಮಕ್ಳತ್ತ ಕರ್ಕೊಂಡು ನಾನು ಎಂದೂ ದೊಡ್ಡವ್ರು ಹೋಗಲಿಲ್ಲ ಮಕ್ಳನ್ನು ಕರ್ಕೊಂಡೋಗಿ ಮನವಿ ಕೊಟ್ವಿ ಆ ಮನವಿ ಪ್ರಕಾರ ಅವ್ರೇನು ನಮ್ಗೆ ಮಾಹಿತಿ ಕೊಟ್ಟರು ಅಂದರೆ ಇದು ಸ್ಟೇಟ್ ಕೌನ್ಸಿಲ್ ಇವ್ರು ಭಾಳ ಚಲೋ ಆಗ್ತದೆ ಅಂದರು ಅದಕ್ಕೆ ನಾನು ನಾನೇ ಖರ್ಚು ಮಾಡಿಕೊಂಡು ಇಲ್ಲಿಂದ ರಾಜ್ಯ ಚುನಾವಣಾ ಅಧಿಕಾರಿಗೊಯ್ದು ಅದನ್ನು ಕೊಟ್ಟೆ ಅವ್ರು ಎಷ್ಟು ಒಳ್ಳೆಯ ಮನ್ಷ್ಯರು ಇದ್ದರು ಅಂದರೆ ಇದನ್ನು ನಾವ್ಯಾಕೆ ಕೇಂದ್ರಕ್ಕೆ ಕಳಿಸ್ಬಾರ್ದು ಅಂತ ಕೇಳಿದರು ನಾ ಹೇಳ್ದೆ ಹಂಗಾರೆ ಹೆಂಗೆ ಮುಟ್ಬೇಕು ನನ್ಗೆ ಗೊತ್ತಿಲ್ಲ ಅದಕ್ಕೆ ನೀವು ಮಾರ್ಗದರ್ಶನ ಕೊಡಿರಿ ಅಂತ ಹೇಳಿದೆ ಅವ್ರ ಮಾರ್ಗದರ್ಶನದ ಪ್ರಕಾರ ಸ್ಟ್ಯಾಂಪ್ ಹಚ್ಚಿ ಅದನ್ನು ಸೀದಾ ನಾನು ದಿಲ್ಲಿ ಆಫೀಸಿಗೆ ಕಳಿಸಿದೆ ಅಲ್ಲಿ ಅವಾಗ ಚುನಾವಣಾ ಕಮೀಷ್ನರ್ ಗೋಪಾಲ್ ಸ್ವಾಮಿಯವರಿದ್ರು ಅವ್ರು ಒಂದೇ ಮಾತ್ನ್ಯಾಗ ಹೇಳಿದರು ಒಬ್ಬ ಹುಲಿ ಹುಟ್ಯಾನ ಇಂಥವರ ವಿರುದ್ಧ ಮಾತಾಡಲಿಕ್ಕೆ ಅಂತ ಹೇಳಿ ತ್ರುಔಟ್ ಇಂಡಿಯ ಅದನ್ನು ಬ್ಯಾನ್ ಮಾಡಿದರು ಪ್ಲಾಸ್ಟಿಕ್ ಬಂಟಿಂಗ್ಸ್ ಬ ಇದು ಆಮೇಲಿಂದ ಸಲ್ಪ ಚುನಾವಣಾ ಪ್ರಕ್ರಿಯೆ ಒಳಗೆ ಸ್ವಲ್ಪ ಸಮಾಧಾನ ಬಂತು ಅನ್ನೋದನ್ನು ನಾವು ಹೇಳ್ಬೌದು ಇದು ಒಂದು ನನಗೆ ದೊಡ್ಡ ಸಮಾಧಾನ ಕೊಟ್ಟಂಥ ವಿಷಯ ಆಮೇಲೆ ಹಂಗೆ ಸಮಾಜ ಸೇವೆಗಳು ಭಾಳಷ್ಟು ಬೇರೆ ಬೇರೆ ಬೇರೆ ಬೇರೆ ರೀತಿ ಒಳಗೆ ಆಗಿದ್ದವು ಇದು ಗಣೇಶ ಬಣ್ಣರಹಿತ ಗಣೇಶ ಅನ್ನೋ ಒಂದು ಆರ್ಟಿಕಲ್ ಓದಿದ್ದೆ ಯಾವುದೋ ಇಂಗ್ಲೀಷ್ ಪೇಪರ್ನ್ಯಾಗ ಬಂದಿತ್ತು ಒಂದು ಸಣ್ಣ ಆರ್ಟಿಕಲ್ ಓದಿದ್ದೆ ಆ ಬಣ್ಣದೊಳಗೆ ಆರ್ಸನಿಕ್ ಇರ್ತದೆ ಸೀಸ ಇರ್ತದೆ ಅಂಥವು ಕೇಳಿದ್ದೆ ನಾನು ಆರ್ಸನಿಕ್ದಿಂದಾಗುವ ದುಷ್ಪರಿಣಾಮಗಳೇನು ಸೀಸದಿಂದ ಆಗಬಹುದಾದಂಥ ದುಷ್ಪರಿಣಾಮಗಳೇನು ಇದನ್ನೆಲ್ಲ ಸಲ್ಪ ನಾನು ಸ್ಟಡಿ ರಿಸರ್ಚ್ ಥರ ನಾನು ವರ್ಕ್ ಮಾಡಿ ಆವಾಗ ಗ ಧಾರ್ವಾಡ್ದೊಳ್ಗೆ ಎಷ್ಟು ಗಣಪತಿ ತಯಾರಾಗ್ತವೆ ಈಚೆ ಪುಟ್ಟ ಮನೆ ಮನೆಯಲ್ಲೇ ಕೂರಿಸುವಂಥ ಗಣಪತಿಗಳು ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷದಷ್ಟು ಗಣಪತಿ ತಯಾರಾಗ್ತವೆ ಅಂತಿತ್ತು ದೊಡ್ಡ ಸೈಜಿನ ಗಣಪತಿ ಎಷ್ಟು ತಯಾರಾಗ್ತವೆ ಅಲ್ಲಿ ಒಂದು ಮುನ್ನೂರೋ ನಾಲ್ಕ್ನೂರೋ ಗಣಪತಿ ಬರೀ ಧಾರ್ವಾಡ್ದ ಊರೊಳಗೆ ತಯಾರಾಗ್ತಿದ್ದವು ಆಮೇಲೆ ವಿಚಾರ ಮಾಡಿದೆ ಈ ಬಣ್ಣದ ಗಣೇಶಗಳನ್ನು ಒಯ್ದು ನಾವು ಬಾವಿ ನೀರಿಗೆ ಹಾಕಿದ್ವಿ ಅಂತಂದ್ರೆ ಅಥ್ವಾ ಕೆರೆ ನೀರಿಗೆ ಹಾಕಿದ್ರೆ ಆ ನೀರು ಪೊಲ್ಯೂಟ್ ಆಗುದಿಲ್ವೇನು ಅದು ಈ ಅಂತರ್ಜಲ್ದೊಳಗೆ ಸೇರಿಕೊಂಡು ಆ ಅಂತರ್ಜಲವೂ ಕೂಡ ಪೊಲ್ಯೂಟ್ ಆಗುದಿಲ್ವೇನು ಆದ್ಮೇಲೆ ಅದ್ರದು ಮನುಷ್ಯರ ಮೇಲಾಗುವ ದುಷ್ಪರಿಣಾಮಗಳೇನು ಇವನ್ನೆಲ್ಲ ಒಂದು ಮಾಹಿತಿ ಸಂಗ್ರಹ ಮಾಡಿಕೊಂಡು ಸಾಧಾರಣ ಇಲ್ಲೇ ಅರ್ವತ್ತು ಶಾಲೆಗಳಿಗೆ ನಾನು ಪ್ರತಿಯೊಂದು ಶಾಲೆಗಳಿಗೂ ಈ ಮಾಹಿತಿಯನ್ನು ಕೊಟ್ಕೋತ ಅಡ್ಡಾಡಿದೆ ಆವಾಗ ಮಕ್ಕಳು ಒಂದು ಪ್ರಶ್ನೆ ಕೇಳಿದರು ಅಲ್ಲ ಸರ್ ನೀವು ನಮ್ಗೆ ಕೇಳಿದಿರಿ ಒಪ್ತೇವೆ ನಾವೆಲ್ಲ ಬಣ್ಣರಹಿತ ಗಣೇಶ ಕೂಡಸ್ಲಿಕ್ಕೆ ತಯಾರಿದ್ದೇವೆ ಬಟ್ ಸಿಗುತ್ತಾವೆಲ್ಲಿ ಬಣ್ಣರಹಿತ ಗಣೇಶ ಅನ್ನೋ ಮಾತನ್ನು ಅವ್ರು ಕೇಳಿದರು ದೆನ್ ನನಗೆ ಅನ್ನಿಸ್ತು ಹೌದು ಇದೂ ಒಂದು ಸತ್ಯವಾದ ಮಾತು ಆವಾಗ ನಾನು ಈ ಕಲಾವಿದ್ರ ಕಡೆಗೆ ಹೋದೆ ಈ ಗಣಪತಿ ಮಾಡುವಂಥ ಕಲಾವಿದರ ಕಡೆಗೆ ಹೋಗಿ ಅವರು ಒಂದು ಹತ್ತು ಹದಿನೈದು ಜನ ಧಾರ್ವಾಡ್ದೊಳಗೆ ಈ ಕಲಾಕೃತಿಗಳನ್ನು ಮಾಡೋರನ್ನು ಕರೆದು ಇದೇ ನಮ್ಮ ಮನೆ ಒಳಗೆ ಒಂದು ತರಬೇತಿ ಮಾಡಿದೆ ಒಂದು ಪೂರ್ತಿ ಮಣ್ಣಲ್ಲೇ ಗಣಪತಿ ಮಾಡೋದು ಹೇಗೆ ಅದಕ್ಕೆ ಬಣ್ಣ ಕೊಡಲಾರ್ದೆ ಯಾವ ರೀತಿ ನಾವು ಮಾಡಬಹುದು ಕೊಟ್ಟರೂ ಕೂಡ ಅದು ಪರಿಸರಸ್ನೇಹಿ ಬಣ್ಣ ಹೇಗಾಗಿರ್ಬೇಕು ಅನ್ನೋದನ್ನು ಅವ್ರ ಜೊತೆಗೆ ಒಂದು ತರಬೇತಿ ಕೊಟ್ಟೆ ಈ ತರಬೇತಿಗೆ ನನಗೆ ಹ್ಯಾಂಡಿಕ್ರ್ಯಾಪ್ಟ್ಸ್ ಬೋರ್ಡ್ದಿಂದ ಸಾಕಷ್ಟು ಲಾಭ ಸಿಕ್ತು ಅವರಿಂದ ನಾವು ತರಬೇತಿಯನ್ನು ತೊಗೊಂಡು ಈ ಕಲಾವಿದ್ರಿಗೆ ತರಬೇತಿ ಕೊಟ್ಟು ಆ ಆಂದೋಲನ ಶುರುಮಾಡಿದ್ವಿ ಮೊಟ್ಟ ಮೊದಲಿಗೆ ನಾನು ಮನೆ ಒಳಗೇನ ಮ್ ಬಣ್ಣರಹಿತ ಗಣೇಶ ಕೂಡಿಸಿದ್ದು ಆವಾಗ ಎಲ್ಲರೂ ನಕ್ರು ನನ್ನ ನೋಡಿ ಏ ಇದೇನು ಇಂಥ ಹುಚ್ರಂಗೆ ಮಾಡ್ತೀರಿ ಇಷ್ಟು ಚಂದ ಚಂದ ಗಣಪತಿ ಬರ್ತಾವೆ ಅಂತಂದರು ಆದ್ರೆ ನಾ ಹೇಳಿದೆ ಯಾಕೆ ಇದನ್ನು ಮಾಡಲಿಕತ್ತಿವಿ ಇದು ಪರಿಸರಕ್ಕೆ ಸ್ನೇಹಿ ಅಂತ ಹೇಳಿ ಇಲ್ಲೆಲ್ಲ ಮನೆ ತುಂಬ ಪೋಷ್ಟ್ರ್ಗಳನ್ನು ಹಚ್ಚಿ ಯಾರು ಗಣಪತಿ ದರ್ಶನಕ್ಕೆ ಬರ್ತಾರೆ ಅವ್ರಷ್ಟ್ರು ಆತಾ ಇದು ಅವೆರ್ನೆಸ್ ಕೊಟ್ಟೆ ಆಮೇಲೆ ಶುರು ಆಯ್ತು ಆ ಕಲಾವಿದರು ನನಗೊಂದು ಪ್ರಶ್ನೆ ಕೇಳಿದರು ಹೌದು ಸರ್ ಈಗ ನೀವು ನಮ್ಮ ಕಡೆಯಿಂದ ಮಾಡಿಸ್ತಿರಿ ಬಣ್ಣರಹಿತ ಗಣೇಶ ಅವು ಮಾರಾಟ ಆಗ್ದೆ ಇದ್ರೆ ನಾವೇನು ಮಾಡೋಣ ಅಂತ ಕೇಳಿದರು ಅದಕ್ಕೆ ಹೇಳಿದೆ ಏನು ಹೆದ್ರ ಬೇಡ್ರಿ ನಾನೇ ಮಾರಾಟ ಮಾಡ್ತೀನಂತೇಳಿ ನಮ್ಮ ಮನೆ ಒಳಗೆ ತಂದಿಟ್ಟೆ ಅಂದ್ರೆ ನನ್ನ ನಾವು ಮಾಡಿದ್ದೇನಂದರೆ ಗಣಪತಿ ಮಾಡುವವ್ರನ್ನು ಸಂಘಟನೆ ಮಾಡೋದು ಗಣಪತಿ ಮಾಡಿಸೋದು ಅದಕ್ಕೆ ಬಣ್ಣರಹಿತ ಮಾಡೋದು ಅದನ್ನು ವ್ಯಾಪಾರ ಮಾಡೋದು ಇಲ್ಲಿ ತನಕ ಅವ್ರಿಗೆ ನಾವು ಸಂಘಟನೆ ಮಾಡಿ ಆಮೇಲೆ ಬಾವಿಯಲ್ಲಿ ಗಣಪತಿ ವಿಸರ್ಜನೆ ಮಾಡಬಾರದು ಅನ್ನೋದನ್ನು ಕೂಡ ನಾವು ಹೇಳಿದ್ದು ಆವಾಗ ಅವ್ರು ಕೇಳಿದರು ಅಲ್ಲರೀ ಮತ್ತೆ ಅಲ್ಲಿ ಮಾಡಲಿಲ್ಲ ಅಂದ್ರೆ ನಾವು ಹೆಂಗೆ ಮಾಡೋದು ಅಂತ ಆವಾಗ ನಾವು ಇಲ್ಲಿ ಒಂದು ಹೊಸ ಕಲ್ಚರ್ ಶುರುಮಾಡಿದ್ವಿ ಏನಂದರೆ ಮನೆ ಮುಂದೆ ನಮ್ಮ ಗಣೇಶನ ವಿಸರ್ಜನೆ ಮಾಡೋದು ಬಕೆಟ್ನೊಳಗೆ ವಿಸರ್ಜನೆ ಮಾಡಬೇಕು ಅದು ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಕರಗ್ತದೆ ಅದೇ ಮಣ್ಣನ್ನು ಒಯ್ದು ನಾವು ಗಿಡಗಳಿಗೆ ಅಥ್ವಾ ಹೊಲಗಳಿಗೆ ಹಾಕಬೇಕು ಅನ್ನೋದನ್ನು ನಾವು ಹೇಳಿದೀವಿ ಇವೆಲ್ಲ ನಮ್ಗೆ ಜೀವನ್ದಲ್ಲಿ ಸಿಕ್ಕಂಥ ಒಂದು ಒಳ್ಳೆಯ ಘಟನೆಗಳು